ನನಗೆ ಮೊದಲು ಡ್ರಾಯಿಂಗ್ ಮಾಡಲಿಕ್ಕೆ ಬರ್ತಿರ್ಲಿಲ್ಲ ಅಷ್ಟು ಆದ್ಮೇಲೆ ನನ್ನ ಫ್ರೆಂಡ್ಸ್ಗಳೆಲ್ಲ ಡ್ರಾಯಿಂಗ್ ಮಾಡೋದನ್ನು ನೋಡಿ ನಾನು ಸಹ ಡ್ರಾಯಿಂಗ್ ಮಾಡ್ಬೇಕಂತ ಇಂಟ್ರೆಸ್ಟ್ ಆಯಿತು ಅದಕ್ಕೆ ನಾನು ಸಹ ಡ್ರಾಯಿಂಗ್ ಮಾಡಲಿಕ್ಕೆ ಕಲಿತೆ ಸ್ಟಾರ್ಟಿಂಗಿಗೆ ಅಷ್ಟೊಳ್ಳೆ ಡ್ರಾಯಿಂಗ್ ಬರ್ತಿರ್ಲಿಲ್ಲ ನಂತರ ಫ್ರೆಂಡ್ಸ್ ಮಾಡೋದೆಲ್ಲ ನೋಡಿ ಅವರು ಸಹ ಫ್ರೆಂಡ್ಸ್ನವರು ಸಹಾ ಕಲಿಸಿದರು ಡ್ರಾಯಿಂಗ್ ಹೇಗೇಗೆ ಮಾಡಬೇಕು ಅಂತ ಮತ್ತು ಅದನ್ನು ನೋಡಿ ನೆಕ್ಸ್ಟ್ ಇದು ಯೂಟ್ಯೂಬಲ್ಲಿ ಅಲ್ಲೆಲ್ಲ ವಿಡಿಯೋ ಎಲ್ಲ ಬರ್ತಿತ್ತು ಡ್ರಾಯಿಂಗದು ಅದನ್ನ ನೋಡಿ ಅದರಲ್ಲಿ ಸಹಾ ಕಲಿತೆ ಅವರು ಸಹಾ ಟ್ರಿಪ್ಸ್ ಆ್ಯಂಡ್ ಎಲ್ಲ ಹೇಳ್ತಿದ್ರು ಮತ್ತೆ ಪೆನ್ಸಿಲೆಲ್ಲ ಉಂಟು ಅದರಲ್ಲಿ ಟೆನ್ ಬಿ ಟು ಬಿ ಹಾಗೆ ಅದರಲ್ಲೆಲ್ಲ ಶೇಡಿಂಗ್ ಎಲ್ಲ ಮಾಡಿದರೆ ಒಳ್ಳೆ ಬರ್ತದೆ ಹಾಗೆ ಅದನ್ನ ಅದು ಅದು ಮತ್ತೆ ನೆಕ್ಸ್ಟ್ ಫ್ರೆನ್ ಅದೇ ಡ್ರಾಯಿಂಗ್ ಕಾಂಪಿಟೇಷನ್ ಎಲ್ಲ ಇರ್ತದೆ ನಾವು ಟೆಂತಲ್ಲಿ ನಮಗೆ ಡ್ರಾಯಿಂಗ್ ಕ್ಲಾಸಿತ್ತು ನಾವು ಡ್ರಾಯಿಂಗ್ ಕ್ಲಾಸಲ್ಲಿ ನಮಗೆ ಸಾರ್ ಸಹ ಹೇಳಿಕೊಡ್ತಿದ್ದರು ನಮಗೆ ಡ್ರಾಯಿಂಗ್ ಹೇಗೆಲ್ಲ ಮಾಡಬೇಕು ಸ್ಕೇಲ್ ಎಲ್ಲ ಹೇಗೆಲ್ಲ ಯೂಟ್ ಯೂಸ್ ಮಾಡಬೇಕು ಅದನ್ನೆಲ್ಲ ಕಲಿಸ್ತಿದ್ದರು ಅದನ್ನು ನೋಡಿ ಅದ್ರಲ್ಲಿ ಸಹಾ ಸ್ವಲ್ಪ ನಮಗೆ ಗೊತ್ತಾಯಿತು ಹೇಗೆ ಮಾಡ್ಬೇಕಂತ ಮತ್ತೆ ಸಾರ್ ನಮ್ಮನ್ನೆಲ್ಲ ಕಾಂಪಿಟೇಷನ್ಗೆಲ್ಲ ಕಳಿಸ್ತಿದ್ದರು ಅದ್ರಲ್ಲಿ ಸಹ ಸ್ವಲ್ಪ ಹೇಗೆಲ್ಲ ಕಾಂಪಿಟೇಷನಲ್ಲಿ ಹೇಗೆಲ್ಲ ಇದು ಆಗ್ತಾಯ್ದೆ ಅಂತ ಗೊತ್ತಾಯಿತು ನಮಗೆ ಹೇಗೆಲ್ಲ ಕಾಂಪಿಟೇಷನ್ ಅಂದರೆ ಹೇಗೆಲ್ಲ ಕೊಡ್ತಾರೆ ಡ್ರಾಯಿಂಗ್ ಅದನ್ನೆಲ್ಲ ನೋಡಿ ಹೇಗೆಲ್ಲ ಮಾಡ್ಬೇಕಂತ ಮೈಂಡಲ್ಲಿ ಬಂತು ನಮಗೆ ಅದು ನೆಕ್ಸ್ಟ್ ನೆಕ್ಸ್ಟ್ ಹಾಗೆ ಅದೇ ಡ್ರಾಯಿಂಗ್ ಮಾಡೋದು ಮತ್ತೆ ಅದು ಜಾಸ್ತಿ ಅದೇ ಆನ್ಲೈನಲ್ಲಿ ನೋಡ್ತಿದ್ದೆವು ಡ್ರಾಯಿಂಗ್ ಹೇಗೆಲ್ಲ ಮಾಡೋದಂತ ನೆಕ್ಸ್ಟ್ ಇದು ಇದು ಡ್ರಾಯಿಂಗ್ ಕಾರ್ಟೂನ್ ಅದೆಲ್ಲ ಬರ್ತದಲ್ಲ ಕಾರ್ಟೂನ್ ಅದನ್ನೆಲ್ಲ ನೋಡಿ ಅದನ್ನ ಸಹ ಮಾಡ್ಬೇಕಂತ ಆಗ್ತಿತ್ತು ಕೆಲವೊಮ್ಮೆ ಕೆಲವೆಲ್ಲ ಮಾಡಿದ್ದೇವೆ ಅನಿಮಿ ಟೈಪ್ದು ಡ್ರಾಯಿಂಗ್ಯೆಲ್ಲ ಅದೇ ಕೆಲವು ಇದು ಪ್ರಾಜೆಕ್ಟೆಲ್ಲ ಕೊಡ್ತಿದ್ದರು ಈಗ ನಾವು ಈಗ ಕಲಿಯುವುದು ಐ ಟಿ ಐ ಐ ಟಿ ಐಲ್ಲಿ ಡ್ರಾಯಿಂಗ್ ನಮಗೆ ಡ್ರಾಯಿಂಗದ್ದು ಸಪ್ರೇಟ್ ಇದುಂಟು ಸೆಕ್ಷನ್ ಉಂಟು ಅದರಲ್ಲಿ ನಮಗೆ ಕಲಿಸ್ತಾರೆ ಥ್ರೀ ಥ್ರೀ ಡಿ ಡ್ರಾಯಿಂಗ್ ಹೇಗೆ ಮಾಡೋದು ನಮಗೆ ಮೋಟಾರದ್ದು ಮೆಕ್ಯಾನಿಕಲ್ ಅದ್ರಲ್ಲೆಲ್ಲ ಕೀಸ್ಯೆಲ್ಲ ಹೇಗೆ ಬರ್ತದೆ ನೆಕ್ಸ್ಟ್ ಬ್ಲಾಕ್ ಅದೆಲ್ಲ ಅದ್ರದ್ದು ನಮಗೆ ಥ್ರೀ ಡಿ ಟೈಪ್ ಡ್ರಾಯಿಂಗ್ ಮಾಡಲಿಕ್ಕೆ ಬರ್ತದೆ ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ಇದು ಸೆಟ್ ಸ್ಕ್ವಾರ್ ಅದನ್ನೆಲ್ಲ ಯೂಸ್ ಮಾಡ್ಲಿಕ್ಕೇನೆ ನಮಗೆ ಬರ್ತಿರ್ಲಿಲ್ಲ ಆದರೂ ಯೂಸ್ ಮಾಡಲಿಕ್ಕೆ ನಮಗೆ ಅದರಲ್ಲಿ ಕಲಿಸಿದರು ನಮಗೆ ಹೇಗೆ ಇಟ್ಟು ಯೂಸ್ ಮಾಡಬೇಕಂತ ನೆಕ್ಸ್ಟ್ ಈಗ ಅದೆ ಕಲಿಸಿದ್ದಾರೆ ನಮ್ಗೆ ಡ್ರಾಯಿಂಗ್ ಡ್ರಾಯಿಂಗ್ ಸಹ ಡ್ರಾಯಿಂಗ್ ಕ್ಲಾಸ್ ಸಹ ಉಂಟು ಈಗ ನಮಗೆ ಮತ್ತೆ ಅದೇ ಈಗ ಈಗ ಕಲಿಯುವುದು ಅಂದರೆ ಜಾಸ್ತಿ ನಾವು ಅದೇ ಕ್ಲಾಸಲ್ಲಿ ಕಲಿತೇವೆ ಮತ್ತೆ ಅಷ್ಟು ಈಗ ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ ನಾವು ನಮ್ಮ ಮುಂಚೆಯೆಲ್ಲ ಯೂಸ್ ಮಾಡ್ತಿದ್ದರು ಡ್ರಾಯಿಂಗ್ ಇಲ್ಲಿ ಸ್ವಾತಂತ್ರ್ಯ ದಿವಸ ನಮ್ಗೆ ಇಲ್ಲಿ ಸಹ ಸ್ಪರ್ಧೆಯಿತ್ತು ಡ್ರಾಯಿಂಗ್ ಸ್ಪರ್ಧೆ ಡ್ರಾಯಿಂಗ್ ಸ್ಪರ್ಧೆಯಲ್ಲಿ ಸಹ ನಾವು ಕಾಂಪಿಟೇಷನ್ ಇಲ್ಲಿ ನಮ್ಮ ಮನೆ ಹತ್ತಿರದವರು ಜನರೆಲ್ಲ ಅಂದರೆ ನಾವು ಚಿಕ್ಕದಿರುವಾಗೆಲ್ಲ ಒಟ್ಟಿಗೆ ಸೇರಿ ಡ್ರಾಯಿಂಗ್ ಮಾಡ್ತಿದ್ದೇವೆ ಅವಾಗ ನಮ್ಮ ಆಗ ನಮಗೆ ಸಹ ಇಂಟ್ರೆಸ್ಟ್ ಇತ್ತು ಡ್ರಾಯಿಂಗ್ ಮಾಡುವ ಅಂತ ಪ್ರೈಜ್ಯೆಲ್ಲ ಸಿಗ್ತದಲ್ಲ ಅದರಲ್ಲಿ ಪ್ರೈಜಲ್ಲಿಯೆಲ್ಲ ಒಳ್ಳೆ ಇದು ಮಾಡುವ ಅಂತ ಬರ್ತಿತ್ತು ಕೆಲವು ಪ್ರೈಜ್ಯೆಲ್ಲ ಸಿಕ್ಕಿದೆ ನಮಗೆ ಡ್ರಾಯಿಂಗ್ ಮಾಡೋದ್ರಲ್ಲಿ ನಮ್ಮ ನಮ್ಮದೆ ಇದು ಭಾರತದ ಡ್ರಾಯಿಂಗ್ ನೆಕ್ಸ್ಟ್ ಬಾವುಟ ಡ್ರಾಯಿಂಗ್ ಗಾಂಧೀಜಿ ಡ್ರಾಯಿಂಗ್ ಹಾಗೆ ಅದೆಲ್ಲ ಡ್ರಾಯಿಂಗ್ ನಾವು ಮಾಡ್ತಿದ್ವಿ ಕಾಂಪಿಟೇಷನ್ ಮತ್ತೆ ಮತ್ತೆ ಬೇರೆ ಹೇಳೋದಾದ್ರೆ ಈಗ ಅದು ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗಲ್ಲ ಡ್ರಾಯಿಂಗ್ ಬೇರೆ ಬೇರೆ ಈಗ ಅಷ್ಟು ಡ್ರಾಯಿಂಗ್ ನಾವು ಅದೇ ಒಂದೇ ಕಾಲೇಜಲ್ಲಿ ಮಾತ್ರ ನಾವು ಡ್ರಾಯಿಂಗ್ ಮಾಡೋದು ಬೇರೆ ಎಲ್ಲಿ ಸಹ ಡ್ರಾಯಿಂಗ್ ಮಾಡ್ತಿಲ್ಲ ನಾವು ಕಾಲೇಜಲ್ಲಿ ಕಲಿಸಿದಷ್ಟೇ ಡ್ರಾಯಿಂಗ್ ನಾವು ಬಂದು ಮಾಡುದು ಈಗ ಡ್ರಾಯಿಂಗಲ್ಲಿ ಸಹ ಅಷ್ಟು ಇದಿಲ್ಲ ಇಂಟ್ರೆಸ್ಟ್ ಇಲ್ಲ ಈಗ ಕೆಲವೆಲ್ಲ ಮಾಡ್ತೇವೆ ಮನೆಯಲ್ಲಿ ಡ್ರಾಯಿಂಗ್ಸ್ ಕೆಲವು ಇದಿಲ್ಲ ಡ್ರಾಯಿಂಗ್ಸ್ ಅಷ್ಟು ಬೇರೆ ಅವ ಈಗ ಅದೆ ಬೇರೆ ಡ್ರಾಯಿಂಗ್ ನಾವು ಮಾಡ್ತಿಲ್ಲ ಅಷ್ಟೆ ಈ ಕಾಲೇಜಲ್ಲಿ ಎಂತ ಕಲಿಸ್ತಾರೆ ಅದೆ ನಾವು ಮಾಡೋದು ಡ್ರಾಯಿಂಗ್ ಬೇರೆ ಈಗ ಲೋಕಲಲ್ಲಿ ಎಲ್ಲ ನಾವು ಮಾಡ್ಲಿಕ್ಕೆ ಹೋಗಲ್ಲ ಡ್ರಾಯಿಂಗ್ ಅಷ್ಟೆ ಇನ್ನು ನನಗೆ ಡ್ರಾಯಿಂಗದ್ದು ಇನ್ಫಾರ್ಮೇಷನ್ ನಾವು ನೋಡ್ಲಿಕ್ಕೆ ಹೋಗಲ್ಲ ಅದೇ ಜಾ ಜಾಸ್ತಿ ಅಂದರೆ ಯೂಟ್ಯೂಬಲ್ಲಿ ಕೆಲವೊಮ್ಮೆ ನೋಡೋದು ನೋಡಲಿಕ್ಕೆ ಹೋಗಲ್ಲ ಜಾಸ್ತಿ ಅಷ್ಟೇ ಬೇರೆ ಡ್ರಾಯಿಂಗದು ನನಗೆ ಇಷ್ಟೇ ಗೊತ್ತಿರೋದು ಬೇರೇನೂ ಗೊತ್ತಿಲ್ಲ ಡ್ರಾಯಿಂಗದ್ದು